ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಐದು ಹದಿನೈದು ಒಂದು ಎರಡು ಸಾವಿರದ ಎರಡು ಇಪ್ಪತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು